ಹಾಂ ಹೇಳಿ ಹೆಳಿ ಹೌದೌದು ಹೌದು

ಹೌದಾ ಸ್ಕ್ಯಾನಿಂಗ್ ಅಲ್ಲ ಸ್ಕ್ಯಾನಿಂಗ್ ಮಾಡೋಕ್ಕೆ ಬರಕೊಟ್ನಲ್ಲ ಸ್ಕ್ಯಾನಿಂಗ್ ಮಾಡಿದ್ರಾ ಹೋಗಿ ಹೌದಾ ಹಾಂ ಹಾಂ ಹಾಂ ಅಂದರೆ ಆ ಸ್ಕ್ಯಾನಿಂಗು ನನ್ಗೆ ಅವ್ರು ಕೊಟ್ಟಿಲ್ಲ ಮೇ ಬಿ ಅವ್ರು ಮರ್ತು ಹೋಗಿದಾರೊ ಏನೋ ನಾನು ನೋಡಿಲ್ಲ ಸ್ಕ್ಯಾನಿಂಗು ರಿಪೋರ್ಟು ಅದು ರಿಪೋರ್ಟ್ ನೋಡಿದ್ಮೇಲೇನೇ ಗೊತ್ತಾಗೋದಲ್ವ ಏನು ಆಗಿದೆ ಅವ್ರಿಗೆ ಹೊಟ್ಟೆಯಲ್ಲಿ ಏನಾದರು ಪ್ರಾಬ್ಲಮ್ ಏನಿದೆ ಯಾಕೆ ಹೊಟ್ಟೆ ನೋವ್ತ ಇದೆ ಅನ್ನೋದು ಸ್ಕ್ಯಾನಿಂಗ್ ನೋಡ್ದ್ಮೇಲೇ ನೋಡಿ ಫರ್ದರಾಗಿ ಏನು ಟ್ರೀಟ್ಮೆಂಟು ಅಂತ ಕೊಡೋಕಾಗುತ್ತೆ ಈವಾಗ ಹ್ಯಾಗಿದ್ದಾರೆ ಅವರು ಹ್ಞೂ ಟ್ಯಾಬ್ಲೆಟ್ ಎಲ್ಲ ಕರೆಕ್ಟ್ ಟೈಮ್ ತೊಗೊಳ್ತ ಇದ್ದಾರಾ

ಹೌದಾ ಹಾಂ ಸರಿ ಹ್ಞೂ ಹಾಂ ಬೇಡ ಅಲ್ಲ ಯಾವ ಡಾಕ್ಟರ್ ಹತ್ರ ಹೋದ್ರೇನು ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ ಮೇಲೇ ಕರೆಕ್ಟಾಗಿ ಫರ್ದರಾಗಿ ಟ್ರೀಟ್ಮೆಂಟ್ ಕೊಡೋದು ಸದ್ಯಕ್ಕೆ ಇವಾಗ ಹೊಟ್ಟೆ ನೋವು ಅಂದಿದ್ದಕ್ಕೆ ಏನು ಟ್ಯಾಬ್ಲೆಟು ಹೊಟ್ಟೆ ನೋವು ಕಡಿಮೆಯಾಗದಿಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ಹಾಂ ಆ ಟಾಬ್ಲೆಟ್ಸನ್ನ ಕರೆಕ್ಟಾಗಿ ಕಂಟಿನ್ಯೂಸಾಗಿ ಚೆನ್ನಾಗಿ ತಗೋಳಕ್ಕೆ ಹೇಳ್ರಿ ಚೆನ್ನಾಗಿ ಊಟ ಮಾಡೋಕ್ಕೆ ಹೇಳ್ರಿ ನೀರು ಚೆನ್ನಾಗಿ ಕುಡಿಯಕ್ಕೆ ಹೇಳ್ರಿ ನಾಳೆ ಬರ್ತೀರಾ ಅಂತ ಹೇಳಿದ್ರೆ ರಿಪೋರ್ಟ್ ತಗೊಂಡು ಬನ್ನಿರಿ ಸ್ಕ್ಯಾನಿಂಗ್ ರಿಪೋರ್ಟು ತಗೊಂಡು ಬನ್ನಿರಿ ಇಲ್ಲಾಂದರೆ ಇಲ್ಲೇ ರಿಸಪ್ಷನಿಸ್ಟ್ ಇದೆ ಅಂದರೆ ನಾನು ಬೆಳಗ್ಗೆಗೆ ನೋಡ್ತೀನಿ ಕೇಳ್ತೀನಿ ಅವ್ರ ಹತ್ರ ಕೇಳ್ಬಿಟ್ಟು ಹೇಳ್ತಿನಿ ನೋಡ್ತೀನಿ ನೀವು ಬನ್ನಿರಿ ಏನಿದೆ ಅಂತ ನೋಡ್ಬಿಟ್ಟು ಅಲ್ಲೇ ಡೈರೆಕ್ಟಾಗಿ ಹೇಳ್ತಿನಿ ಏನು ಅಂತ

ಹೌದಾ

ಅಲ್ಲ ಸ್ವಲ್ಪ ಪೇಷಂಟ್ಗಳು ಜಾಸ್ತಿ ಇದ್ದರು ಅದರಲ್ಲಿ ಅವ್ರು ಬ್ಯುಸಿಯಾಗಿ ಅವರು ಮರ್ತು ಹೋಗಿರ್ತಾರ್ ಪಾಪ ಹ್ಞೂ

ಹಾಂ ಸರಿ ಹನ್ನೊಂದು ಹಾಂ ಅದು ಹೊಟ್ಟೆ ನೋವು ಅಂದರೆ ತಡಕೊಳಕ್ಕಾಗಿಲ್ಲ ಅಂದರೆ ಮಕ್ಳು ಹಾಗೆ ಏನು ಮಾಡೋಕ್ಕಾಗಲ್ಲ ಏನು ಭಯ ಬೀಳಬೇಡ್ರಿ ನಾಳೆ ಬಂದು ಒಂದು ಹನ್ನೊಂದು ಗಂಟೆ ಹಾಗ್ ಬನ್ನಿರಿ ನೋಡೋಣ ನೋಡ್ಬಿಟ್ಟು ಅದೇನು ಇದೆಯೋ ನೋಡ್ಬಿಟ್ಟು ಹೇಳ್ತಿನಿ ಏನು ಭಯ ಬೀಳಬೇಡ್ರಿ ಹಾಂ ಸರಿ ಓಕೆ ಓಕೆ ನಾ ಆಯಿತು ಕರ್ಕೊಂಡು ಬನ್ನಿ ಸರ್ ಓಕೆ ಓಕೆ ಬಾಯ್